ನನ್ನ ಮೊದಲನೆಯ ಪ್ರಾಡಕ್ ಬಂದು ಮೊಬೈಲ್ ಫೋನ್ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅಂದರೆ ದೂರವಾಣಿ ದೂರವಾಣಿಯಿಂದ ಎಷ್ಟೋ ಉಪಯೋಗಗಳು ಇವೆ ನಡೆದಿದೆ ಮತ್ತು ನಡೆಯುತ್ತಾ ಇದೆ ದೂರವಾಣಿಯಿಂದ ನಾವು ನಮ್ಮ ಸಂಬಂಧಿಕರು ಮತ್ತು ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರ ಜೊತೆ ಮಾತನಾಡಬಹುದು ಮತ್ತು ಈಗಿನ ಕಾಲದಲ್ಲಿ ಅವ್ರನ್ನು ನೋಡುತ್ತಾ ಸಹ ನಾವು ಮಾಡ ಅವರು ಅವರನ್ನು ನೋಡುತ್ತಾ ಸಹ ನಾವು ಮಾತನಾಡಬಹುದು ಮತ್ತು ದೂರವಾಣಿಯಿಂದ ಎಷ್ಟೋ ವಿಷಯಗಳು ನಮಗೆ ತಿಳಿದು ಬರುತ್ತವೆ ಅಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ನಡೆಯುವ ಸಂಘಟನೆಗಳನ್ನೆಲ್ಲ ನಾವು ನಮ್ಮ ದೂರವಾಣಿಯಿಂದ ನೋಡಬಹುದು ಮತ್ತು ಈಗಿನ ಕಾಲದಲ್ಲಿ ದೂರವಾಣಿ ಇದ್ದರೆ ಎಲ್ಲವು ಎಲ್ಲವು ಆಗುವುದು ಎನ್ನುವ ಸತ್ಯ ಜಾರಿಗೆ ಬಂದಿದೆ ದೂರವಾಣಿಯಿಂದ ಎಷ್ಟೋ ಜನರು ತಮ್ಮ ತಮ್ಮ ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ ಹಲವಾರು ಕೆಲಸಗಳು ದೊರಕಿವೆ ಹಲವಾರು ಉಪಯೋಗಗಳು ನಡೆಯುತ್ತಿವೆ ಮತ್ತು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ಮನುಜ ಜನರಿಂದ ಎಲ್ಲರಿ ಎಲ್ಲರ ಹತ್ತಿರನು ದೂರವಾಣಿಯಿದೆ ಮತ್ತು ಅವರಿಗೆ ಅದನ್ನು ಹೇಗೆ ಪ್ರಯೋಜನ ಮಾಡುವುದೇನದು ಅವರಿಗೆ ಗೊತ್ತಿರುತ್ತದೆ ಮತ್ತು ದೂರವಾಣಿಯಿಂದ ಎಷ್ಟೋ ಸಹಾಯವಾಗುತ್ತಿದೆ ಆ ದೂರವಾಣಿಯಿಂದ ಯಾ ಸವ ಯಾವ ಸಮಯದಲ್ಲಿ ಏನಾಗಬೇಕು ಮತ್ತು ಯಾವ ರೀತಿ ಏನು ಆಗಬೇಕು ಎನ್ನುವ ವಿಷಯಗಳನ್ನು ತಿಳಿದು ಬರುತ್ತಿವೆ ಮತ್ತು ಬೇರೆ ಬೇರೆ ದೇಶ ಬೇರೆ ಬೇರೆ ಖಂಡದಲ್ಲಿ ಯಾವ ಯಾವ ವಿಷಯವು ಯಾವ ಯಾವ ಏನು ಹೊಸ ಹೊಸ ವಿಷಯವು ಜಾರಿಗೆ ಬಂದಿದೆ ಮತ್ತು ಅದರಿಂದ ಯಾರಿಗೆ ಎಂಥ ಹಾಂ ಎಂತಹ ಉಪಯೋಗವಾಗಿದೆ ಎನ್ನುವುದನ್ನೆಲ್ಲ ತಿಳಿ ತಿಳಿದುಕೊಳ್ಳಬಹುದು ಮತ್ತು ದೂರವಾಣಿಯೆಂದರೆ ಎಲ್ಲರಿಗೂ ಉಪಕಾರವಾಗವಾದದ್ದು ಮತ್ತು ದೂರವಾಣಿಯೆಂದರೆ ಎಲ್ಲರಿಗೂ ಇಷ್ಟ ಇಷ್ ಇಷ್ಟವಾದ ಮತ್ತು ಮತ್ತು ದೂರವಾಣಿಯಿಂದ ನಡೆಜೀವ ನಡೆದಿರುವ ಪ್ರಯೋಜನಗಳು ಏನಂದರೆ ದೂರವಾಣಿ ಯಾವುದೇ ಒನ್ ಯಾವುದೇ ಮನುಷ್ಯನು ಸಂಕಟದ ಕಾಲದಲ್ಲಿದ್ದಾಗ ಆ ದೂರವಾಣಿಯು ಎಷ್ಟೋ ಸಹಾಯ ಮಾಡಿದೆ ಅಂದರೆ ಆ ದೂರವಾಣಿಯಿಂದ ಮತ್ತೊಬ್ಬರಿಗೆ ಕರೆ ಮಾಡಿದಾಗ ಆ ಕರೆಯನ್ನು ಸ್ವೀಕರಿಸಿದ ವ್ಯಕ್ತಿ ಆ ವ್ಯಕ್ತಿಗೆ ಸ್ಪರ್ಶ ಸ್ಪಂದನೆ ಮಾಡುತ್ತಾನೆ ಮತ್ತು ಆ ಸ್ಪಂದನೆಯಿಂದ ಎಷ್ಟೋ ಜನರ ಸಂಘಟನೆಗಳು ಅಂದರೆ ಕಷ್ಟಗಳು ಪರಿಹಾರವಾಗಿವೆ ಮತ್ತು ದೂರವಾಣಿಯಿಂದ ಎಷ್ಟೋ ಜನರ ಜೀವನ ಜೀವನ ಜೀವನವು ಸಾಗುತ್ತಿದೆ ದೂರವಾಣಿಯಲ್ಲಿರುವ ಸಾಮಾಜಿಕ ತಾಣಗಳು ಮತ್ತು ಅದರಲ್ಲಿ ಬರುವ ಹೊಸ ಹೊಸ ಅಪ್ಲಿಕೇಶನ್ಗಳಿಂದ ಎಷ್ಟೋ ಜನರಿಗೆ ಉಪಯೋಗವಾಗಿದೆ ದೂರವಾಣಿಯಿಂದ ಎಷ್ಟು ಉಪಯೋಗವಾ ಉಪಯೋಗ ಆಗುತ್ತಿವೆಯೆಂದರೆ ಅದನ್ನು ವಿವರಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಹೇಗೆ ಉಪಯೋಗ ಮಾಡಬೇಕು ಎನ್ನುವುದನ್ನು ದೊಡ್ಡವರಿಂದ ಅಂದರೆ ದೂರವಾಣಿಯನ್ನು ತಿಳಿದಿರುವವರನ್ನು ಅವರಿಂದ ವಿಷಯಗಳನ್ನು ತಿಳಿ ತಿಳಿದುಕೊಂಡರೆ ದೂರವಾಣಿಯನ್ನು ಪ್ರಯೋಜನ ಮಾಡುವ ಜನರಿಗೆ ಉಪಕಾರವಾಗುತ್ತದೆ ಏಕೆಂದರೆ ದೂರವಾಣಿಯನ್ನು ಹೇಗೆ ಪ್ರಯೋಜನ ಮಾ ಹೇಗೆ ಉಪಯೋಗಿಸಲು ಎಂದು ಸ್ವಲ್ಪ ಜನರಿಗೆ ಗೊತ್ತಿರುವುದಿಲ್ಲ ಆದ್ದರಿಂದ ತಿಳಿದುಕೊಳ್ಳು ತಿಳಿದುಕೊಳ್ಳುವುದು ಉಪಕಾರವಾಗುತ್ತದೆ ದೂರವಾಣಿಯಿಂದ ಎಲ್ಲರಿಗೂ ಉಪಯೊ ಉಪಯೋಗವಾಗುತ್ತಿದೆ